ನಾನು ಕೆಲ್ವು ದಿನದ ಹಿಂದೆ ಒಂದು ಲ್ಯಾಪ್ಟಾಪ್ ತಗೊಂಡಿದ್ದೆ ಅದು ಪ್ರೊಸೆಸರ್ ತುಂಬ ಚೆನ್ನಾಗೈತಿ ಅದ್ರ ವಿಡಿಯೋ ಒಳಗೆ ನಾನು ಪಿಚ್ಚರ್ ನೋಡ್ತೀನಿ ಹಾಡು ಕೇಳ್ತೀನಿ ಎಲ್ಲ ಮಾಡ್ತೀನಿ ಆದ್ರೆ ಕಣ್ಣಿಗೆ ಯಾವ್ದೇ ಥರದ್ದು ತೊಂದರೆ ಆಗಿಲ್ಲ ಅದ್ರ ಕೀಪ್ಯಾಡ್ ತುಂಬ ಚೆನ್ನಾಗಿ ಐತಿ ಅದ್ರ ಮೌಸು ಸ್ಮೂತ್ ಆಗಿ ಹ್ಯಾಂಡ್ಲ್ ಮಾಡ್ಬೋದು ಅದ್ರದು ಕೀಬೋರ್ಡು ದಾ ವರ್ಕ್ ಮಾಡಕ್ಕೂನು ಚೆನ್ನಾಗಿ ಇಷ್ಟ ಆಗ್ತೈತಿ ನಾನು ಒಂದು ಗಂಟೆ ಚಾರ್ಜ್ ಮಾಡಿದರೆ ಎಂಟು ಗಂಟೆ ತನಕ ಕೆಲಸ ಮಾಡ್ಬೋದು ಎಷ್ಟೇ ಹೆವಿ ಕೆಲಸ ಮಾಡಿದರೂ ಏನು ಮಾಡಿದ್ರೂನು ಕೆಲಸ ಮಾಡಿದ್ದೀವಿ ಅಂತನೇ ಅನಿಸ್ತಾ ಇಲ್ಲ ಆದ್ದರಿಂದ ತುಂಬ ಚೆನ್ನಾಗಿ ಐತಿ ಅದರಾಗೆ ವಿಡಿಯೋ ನೋಡೋಕ್ಕೆ ಪಿಚ್ಚರ್ಗಳು ಚೆನ್ನಾಗೇ ಕಾಣ್ತವೆ ಹಾಡ್ಗಳು ಚೆನ್ನಾಗಿ ಕೇಳ್ತಾವೆ ಆದ್ದರಿಂದ ನನ್ಗೆ ಅದನ್ನು ತುಂಬ ಇಷ್ಟಪಟ್ಟು ಅದನ್ನ ತಗೊಂಡಿದ್ರಿಂದ ನನ್ನ ಮನ್ಸಿಗೂ ಸಂತೋಷ ಆಗ್ತೈತಿ ನಾನು ಬೇರೆ ಯಾರಿಗಾದ್ರೂ ಅದನ್ನೇ ತಗಳ್ಳಿ ರೀ ಅಂತ ಹೇಳ್ತೀನಿ